ಹಲೋ

ಹಾಂ ಹೌದು ಹೇಳಿ ಹಾಂ ಇವತ್ತು ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಬೇಗ ಹೋಗ್ತೀನಿ ಹಾಂ ನೀವು ನಾಳೆಗೆ ಹಾಲಿಡೇ ರಜೆ ಇರೋದರಿಂದ ನೀವು ಮಂಡೇ ಬಂದುಬಿಡಿ ಹೌದಾ ನಿಮ್ಮ ಹೆಸರೇನು ಹ್ಞೂ ಹ್ಞೂ ಏನಾಗಿದೆ ಹೌದಾ ನೀವು ಸೋಮವಾರ ಬನ್ರಿ ನಾವು ಏನು ಇದೆ ಅದನ್ನ ನೋಡಿಬಿಟ್ಟು ಒಳ್ಳೆಯ ಮೆಡಿಸಿನ್ ಕೊಡ್ತೀವಿ ಹ್ಞೂ ಮತ್ತು ಸ್ಕ್ಯಾನಿಂಗ್ ಸ್ಕ್ಯಾನಿಂಗು ಬ ರಕ್ತ ಪರೀಕ್ಷೆ ಎಲ್ಲ ಮಾಡಿಸಿದ್ರಾ ಹೌದಾ ಚೂರೂ ಕಮ್ಮಿ ಆಗಿಲ್ವಾ ನಿಮ್ಮ ಹೌದಾ ನಿಮ್ಮ ಮನೇಲ್ಲೇನಾದ್ರೂ ಸರಿಯಾಗಿ ಮೆಡಿಸಿನ್ ತೊಗೋತಿದ್ರಾ ಸಮಯಕ್ಕೆ ಸರಿಯಾಗಿ ಮನೆಲ್ಲೇನಾದ್ರೂ ಹೊರ್ಗಡೆ ಏನಾದರೂ ತಿಂದಿದ್ದಿರಾ ಹ್ಞೂ ಏನು ತಿಂದಿದ್ದು ಆಯ್ಲಿ ಫುಡ್ ಏನಾದರೂ ತಿಂದಿದ್ದಿರಾ ಹ್ಞೂ

ಇಲ್ಲ ನಾಳೆ ನಾನು ಇರೋದಿಲ್ಲ ಹಾಲಿಡೇ ಅಲ್ಲವಾ ಇವತ್ತು ಮಧ್ಯಾಹ್ನದ್ವರ್ಗೂ ಇರ್ತೀವಿ ಬೇಗ ಬಂದರೆ ಸಿಕ್ ಹ್ಞೂ ಕಮ್ಮಿ ಆಗಿಲ್ಲ ಅಂದರೆ ಇನ್ನೊಂದ್ಸರ್ತಿ ರಕ್ತ ಪರೀಕ್ಷೆ ಏನಾದ್ರೂ ಎಕ್ಸ್ರೇ ಏನಾದರೂ ಮಾಡಿಸಿ

ನಿರಂತರವಾಗಿ ತಲೆನೋವುತ್ತಾ ಸ್ವಲ್ಪ ಬಿಟ್ಟು ಬಿಟ್ಟು ಬರುತ್ತಾ ಹ್ಞೂ ಏನಾದ್ರೂ ವಾಂತಿ ಬರೋ ತಲೆ ಸುತ್ತು ಬರುತ್ತಾ ಹ್ಞೂ ಕಣ್ಣು ಮಂಜಾಗೋದು ಅಂಥವೇನು ಪ್ರಾಬ್ಲಮ್ ಇಲ್ಲವಾ ಹ್ಞೂ ಇದು ಜ್ವರ ತಲೆನೋವು ಅಷ್ಟೆನಾ ಹ್ಞೂ ನೋಡೋಣ ಬನ್ರಿ ನೋಡಿ ಹೇಳ್ತೀನಿ